ಹಳೆಯ ಫೋಟೋಗಳನ್ನು ನೋಡಿದಾಗ ಇಂದಿಗೂ ನಮ್ಗೆ ಅಂತ್ಯಂತ ಖುಷಿ ಆಗತ್ತೆ ಮನಸ್ಸು ತುಂಬರುತ್ತೆ ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರುತ್ತೆ ಏಕೆಂದ್ರೆ ಈಗಿನ ಕಾಲದ ರೀತಿ ಎಲ್ಲೆಡೆ ಕ್ಯಾಮ್ರಾ ವ್ಯವಸ್ಥೆ ಆಗ ಇರಲಿಲ್ಲ ಆವೊಂದೂ ಫೋಟೋ ತೆಗೆಸಬೇಕೆಂದ್ರೆ ಸುಮಾರು ಕಾಲ ನಾವು ಅದಕ್ಕೆ ಪ್ಲಾನ್ ಮಾಡಬೇಕಿತ್ತು ಮತ್ತೆ ಒಂದು ದೂರದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಿಟಿಗೆ ಹೋಗಿ ಇರುಸ್ಕೊಂಡು ಬರಬೇಕಿತ್ತು ಹಳ್ಳಿ ಪ್ರದೇಶಗಳಲ್ಲಿ ಇದ್ದಂತಹ ಜನ ಹಾಗಾಗಿ ಆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಅದಕ್ಕೆ ತಯಾರಿ ಮಾಡಿಕೊಂಡಂತಹ ರೀತಿ ಫೋಟೋ ತೆಗಸಿಕೊಂಡಂಥ ಒಂದು ಕ್ಷಣಗಳು ಈವತ್ತಿಗೂ ನೆನೆಸಿಕೊಂಡಾಗ ಆ ಹಳೆಯ ಫೋಟೋಗಳನ್ನು ನೋಡಿದಾಗ ನೆನಪಾಗುತ್ತೆ ಆದರೆ ಇಂದು ಆಧುನಿಕ ಯುಗದಲ್ಲಿ ಎಲ್ಲರ ಮೊಬೈಲಲ್ಲು ಕೂಡ ಅತ್ಯಂತ ನೂತನ ತಂತ್ರಜ್ಞಾನದಂತಹ ಕ್ಯಾಮ್ರಾಗಳು ಸೆಟ್ಟಿಂಗ್ಗಳು ಇರುವುದರಿಂದ ನಾವು ಈ ಥರ ಒಂದು ಸಾವಿರ ಲಕ್ಷ ಫೋಟೋಗಳನ್ನು ತೆಗೆದಿರ್ತೀವಿ ಮುಂದೊಂದು ದಿನ ನೋಡಿದಾಗ ಆ ರೀತಿಯ ಒಂದು ಭಾವನೆ ನಮಗೆ ಉಂಟಾಗದೇ ಇರಬಹ್ದು ಹಾಗಾಗಿ ಹಳೆಯ ಛಾಯಾಚಿತ್ರಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಹೆಚ್ಚು ಮುದ ಕೊಡುತ್ತೆ ಅಂದರೆ ತಪ್ಪಾಗುವುದಿಲ್ಲ